ಸರ್ ನನ್ನ ಕೋಲಾರದಿಂದ ಬೆಂಗ್ಳೂರಿನವರೆಗು ನನ್ನ ಏರ್ಪೋರ್ಟ್ವರೆಗು ಡ್ರಾಪ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅದೇ ರೀತಿ ನಿಮ್ಮದು ಯು ಪಿ ಐ ಐ ಡಿ ಇದಿಯ ಸರ್ ಪೋನ್ಪೆ ಗೂಗಲ್ಪೆ ಏನಾದರು ಇದ್ದರೆ ಅನುಕೂಲ ಆಗುತ್ತೆ ಯಾಕಂದರೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಹಂಗಾಗಿ ಪೋನ್ಪೆ ಅಥವಾ ಯು ಪಿ ಐ ಮತ್ತು ಗೂಗಲ್ ಗೂಗಲ್ಪೆ ಏನಾದರು ಮಾಡೋದಾದರೆ ಮಾಡನ ಮಾಡೊನ್ವಾ ನಡೀತದ ಅದೆ ಸರ್ ಎಷ್ಟು ಆಯ್ತು ಸರ್ ಅಮೌಂಟು ಒಂದು ಎರಡುವರೆ ಸಾವಿರನ ಸರ್ ಎರಡುವರೆ ಸಾವಿರ ಆದರೆ ಕ್ಯಾಶ್ ಇರಲಿಲ್ಲ ನನ್ನ ಹತ್ರ ಹಂಗಾಗಿ ನಿಮ್ದು ಯು ಪಿ ಐ ನಂಬರ್ ಹೇಳ್ತಿರ ಓಕೆ ಹಾಂ ಹೈಡಿ ಹಾಂ ಓಕೆ ಯೆಸ್ ಹಾಂ ಹಾಂ ಹಾಂ ಹಾಂ ಸರಿ ಸರ್ ಆಯಿತು ನೋಡಿ ಹಾಗಾದರೆ ನಾನು ನಿಮಗೆ ಈಗ ಒಂದು ಹತ್ ನಿಮಿಷಲ್ಲಿ ಕಳಿಸ್ಕೊಡ್ತೀನಿ ಸರ್ ಈಗ ನಂದು ಸ್ವಲ್ಪ ನೆಟ್ ಸ್ಲೋ ಇದೆ ಇದು ಮಾಡಿಬಿಟ್ಟು ನಿಮಗೆ ಸೆಂಡ್ ಮಾಡ್ತೀನಿ ಅಮೌಂಟ್ನ ಓಕೆ ಸರ್ ಓಕೆ ಹಾಂ ಮತ್ತು ಅಮೌಂಟ್ ಎರಡುವರೆ ಸಾವಿರ ಅಂದ್ರಲ್ಲ ಕಳಿಸ್ಕೊಡ್ತೀನಿ ಕಳಿಸ್ಕೊಟ್ಬಿಟ್ಟು ಈಗ ನಿಮಗೆ ಈ ಯು ಪಿ ಐ ಐ ಡಿಗೆ ಬರುತ್ತೆ ನೋಡಿ ಸರ್ ಈಗ ನಾನು ಅಮೌಂಟ್ ಕಳಿಸ್ಕೊಡ್ತೀನೀಗ ಮತ್ತು ನೆಕ್ಸ್ಟ್ ಇನ್ನು ಇದಕ್ಕೆ ರಿಟರ್ನ್ ಕರ್ಕೊಂಡು ಹೋಗಕ್ಕೆ ನೀವೇ ಬರ್ತೀರಲ್ಲ ಸರ್ ಮತ್ತು ಹಾಂ ಅದೇ ನಾನು ಕಾಲ್ ಮಾಡ್ತೀನಿ ಸರ್ ಕಾಲ್ ಬ್ಯಾಕ್ ಮಾಡಿ ನಿಮ್ಮ ಮತ್ತು ಇದು ಮಾಡಿಕೊಂಡು ಬಂದು ಪಿಕಪ್ ಮಾಡಿಕೊಳ್ಳಿ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಇದು ಮಾಡಿ ಮತ್ತು ರಿಟರ್ನ್ ಇದು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂದರೆ ಮತ್ತು ಇನ್ನೊಬ್ರಿಗೆ ಹೇಳಿ ಇನ್ನೊಂದಲ್ಲ ಯಾಕೆ ತೊಂದರೆ ಮಾಡಿಕೊಳ್ಳೋದು ನೀವು ಇರಬೇಕಾರೆ ನಿಮಗೆ ಇದು ಮಾಡಿಕೊಂಡು ನಾ ಇದು ಮಾಡ್ತೀನಿ ಓಕೆ ನಾ ಅಮೌಂಟ್ನ ಮತ್ತು ನಾನು ಫೋನ್ಪೇ ಕಳಿಸ್ಕೊಡ್ತೀನಿ ಸರ್ ನಿಮ್ಗೆ ಇವಾಗ ಓಕೆನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಓಕೆ